ಸಾಧನೆ ಅಂತ್ಹೇಳ್ಬಿಟ್ಟು ಕೇಳ್ತಾರೆ ಏನು ಸಾಧನೆ ಆಯಿತು ಜೀವನದಲ್ಲಿ ಅಥವಾ ನೀವು ಏನು ಸಾಧನೆ ಮಾಡಿದ್ದಕ್ಕೆ ನಿಮಗೆ ಹೆಮ್ಮೆ ಇದೆ ಅಂತ ಹೇಳಿ ಹೀಗೆ ಲೋಕಾರೂಢಿಯಾಗಿ ಮಾತುಕತೆಯಲ್ಲಿ ಬರುತ್ತೆ ಈ ವಿಚಾರವಾಗಿ ನಾನು ಹೇಳಬೇಕಾದರೆ ನಾನು ಹುಟ್ಟಿ ಬೆಳೆದಂತಹ ಊರು ಅದು ಮರಾಠಿಗರ ಊರಾಗಿತ್ತು ಅಲ್ಲೆಲ್ಲ ಮರಾಠಿ ಶಾಲೆಗಳೇ ಜಾಸ್ತಿ ನನ್ನ ಅಜ್ಜಂದಿರು ಆಗಿನ ಕಾಲದಲ್ಲಿ ಒಂದು ಕನ್ನಡ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಮಾಡಿಬಿಟ್ಟು ಎಲ್ಲರೂ ಕೂಡಿ ಹಿರಿಯರು ಒಂದು ಕನ್ನಡ ಶಾಲೆ ಪ್ರಾರಂಭ ಮಾಡಿದರು ನಾನು ಆ ಕನ್ನಡ ಶಾಲೆಯಲ್ಲೇ ದಾಖಲಾತಿ ಪಡೆದೆ ಈಗಿರುವಷ್ಟು ಸೌಲಭ್ಯಗಳು ಏನೂ ಇರಲಿಲ್ಲ ನಾವಲ್ಲಿ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಚಾಪೆ ಹಾಸಿಕೊಂಡು ಕುತ್ಕೊಂಡ್ಬಿಟ್ಟೇ ಶಿಕ್ಷಣವನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅದು ಬಹಳ ಚೆನ್ನಾಗಿತ್ತು ನಾನು ಅದನ್ನು ನೆನೆಸಿಕೊಂಡರೆ ಒಂಥರ ನನಗೆ ಖುಷಿ ಆಗ್ತಾ ಇದೆ ಅಂತಹ ಶಾಲೆಯಲ್ಲಿ ಇದ್ದುಕೊಂಡು ನಾನು ಹೈಸ್ಕೂಲ್ ಮಟ್ಟದವರೆಗೂ ಓದಿದೆ ಎಸ್ ಎಸ್ ಎಲ್ ಸಿ ಆವಾಗೆಲ್ಲ ಈಗೆಲ್ಲ ಮ್ಯಾಟ್ ಆವಾಗೆಲ್ಲ ಎಸ್ ಎಸ್ ಎಲ್ ಸಿ ಮ್ಯಾಟ್ರಿಕ್ ಅಂದರೆ ಅದು ಅದರಲ್ಲಿ ಪಾಸಾಗೋದು ಅಥವಾ ಅದರಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸೋದು ಅಂದರೆ ಅದೊಂದು ದೊಡ್ಡ ಸಾಧನೆಯೇ ಆಗಿತ್ತು ನಾನು ರಜದ ಟೈಮ್ನಲ್ಲಿ ನನ್ನ ಅತ್ತೆ ಸೋದರತ್ತೆ ಮನೆಗೆ ಪೂನಾಕ್ಕೆ ಹೋಗಿದ್ದೆ ಒಂದಿನ ಬೆಳಿಗ್ಗೆ ನನ್ನಪ್ಪಾಜಿ ಫೋನ್ ಮಾಡಿ ಹೇಳಿದರು ನೀನು ಎಂಬತ್ತು ಪರ್ಸೆಂಟ್ ತೆಗೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೀಯ ಅಂತ ನಿಜವಾಗಲೂ ನಮ್ಮ ಮನೆಯಲ್ಲಿ ನನ್ನ ಸೋದರತ್ತೆ ಮನೆಯಲ್ಲಿ ಎಲ್ಲರೂ ಸಂಭ್ರಮಪಟ್ಟರು ನಾನು ಎದ್ದು ಬಂದ ತಕ್ಷಣ ಎಲ್ಲರೂ ಹೇಳ್ತಾ ಇದ್ದಾರೆ ನೀನು ಎಂಬತ್ತು ಪರ್ಸೆಂಟ್ ತೆಗೆದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೀಯ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೀಯ ಅಂತ ಇತ್ತೀಚಿಗೆ ಎಜುಕೇಷನ್ ಶಿಕ್ಷಣ ಪದ್ಧತಿ ಹೇಗಾಗಿದೆ ಅಂದರೆ ನಾವು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ತೆಗೆದ್ರೂನು ಅದು ಇನ್ನೂ ಕಡಿಮೆ ಅನ್ನೋ ಭಾವನೆ ಜನರಲ್ಲಿ ಬರ್ತಾ ಇದೆ ಆದರೆ ನಾನು ಓದಬೇಕಾದರೆ ಡಿಸ್ಟಿಂಕ್ಷನ್ ಅನ್ನೋದಂದ್ರೆ ಅದೊಂದು ಧ ದೊಡ್ಡ ಸಾಧನೆಯೇ ಆಗಿತ್ತು ಆ ಸಾಧನೆ ನನಗೆ ನಿಜವಾಗಲೂ ಆವತ್ತಿನ ದಿನ ಬಹಳ ಹೆಮ್ಮೆ ಕೊಟ್ಟಿತ್ತು ಅದೇ ರೀತಿ ನಾನು ಎಂಟು ಒಂಬತ್ತನೇ ಕ್ಲಾಸ್ನಲ್ಲಿ ಓದ್ತಾ ಇರಬೇಕಾದರೆ ನಮ್ಮ ಶಾಲೆಯಲ್ಲಿ ಎನ್ ಸಿ ಸಿ ಇತ್ತು ಅದು ಮಹಿಳೆಯರಿಗೂ ಇತ್ತು ಹುಡುಗರಿಗೂ ಇತ್ತು ಹುಡುಗಿಯರಿಗೂ ಹುಡುಗರಿಗೂ ಇಬ್ಬರಿಗೂ ಇತ್ತು ನಾನು ಎನ್ ಸಿ ಸಿ ಆ ಒಂದು ಸ ಇದು ಒಂದು ಅದರಲ್ಲಿಯೂ ಸಹ ನಾನು ತರಬೇತಿ ತಗೊಳ್ಳೋಣ ಅಂತೇಳಿ ಎನ್ ಸಿ ಸಿಗೆ ಸೇರ್ಕೊಂಡ್ಬಿಟ್ಟೆ ಅದು ತಿಂಗಳು ತಿಂಗಳು ಅದರದ್ದು ಎಕ್ಸಸೈಸ್ ಕಸರತ್ತು ಮಾಡಿಸೋದು ಅದರ ಬಗ್ಗೆ ಮಾಹಿತಿ ಕೊಡೋದು ದೇಶಭಕ್ತಿ ಬಗ್ಗೆ ದೇಶದಿಂದ ಹೇಗೆ ಹೋಗಬೇಕು ದೇಶದಲ್ಲಿ ಅನ್ನೋದರ ಬಗ್ಗೆ ಅನೇಕ ವಿಚಾರಗಳ ಮಾಹಿತಿಯೆಲ್ಲ ಕೊಡ್ತಾ ಇದ್ದರು ನಾನು ಅದನ್ನೆಲ್ಲ ಗ್ರಹಿಸ್ತಾ ಗ್ರಹಿಸ್ತಾ ಅದರಲ್ಲಿ ಒ ಒಂದು ಹೆಜ್ಜೆ ಮುಂದಿಟ್ಟಿದ್ದಕ್ಕೆ ನಾನು ನನ್ನದು ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಸಾರ್ಜೆಂಟ್ ಎನ್ ಸಿ ಸಿಯ ಸಾರ್ಜೆಂಟ್ ಆಗಿ ನಿಯುಕ್ತಿ ಆದೆ ನಿಜವಾಗೂ ಬಹಳ ಹೆಮ್ಮೆಯ ವಿಚಾರ ನಾನು ಅದು ಎನ್ ಸಿ ಸಿ ಡ್ರೆಸ್ ಹಾಕೊಂಡ್ಬಿಟ್ಟು ಕಾಲಿಗೆ ದಪ್ಪ ದಪ್ಪ ಶೂ ಹಾಕಿಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರದು ಟಕ್ ಟಕ್ಕಂತ ಶಬ್ದ ಮಾಡೋದು ನನಗೆ ಎಷ್ಟು ಖುಷಿ ಎಷ್ಟು ಹೆಮ್ಮೆ ಆಗೋದೆಂದರೆ ನಾನು ಅನ್ಕೊಳ್ಳೋದು ಹೌದು ಇದೊಂದು ಸಾಧನೆಯೇ ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಎಲ್ಲರೂ ಎಜುಕೇಟ್ ಎಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟರೂ ಸಮೇತ ಮಹಿ ಹುಡುಗಿ ಅನ್ನೋಳು ಇನ್ನೂ ಅಷ್ಟು ಮುಂದೆ ಹೋಗಿರಲಿಲ್ಲ ಆ ಕಾಲದಲ್ಲೇ ನಾನು ಮುಂಜಾನೆ ಆರು ಗಂಟೆಗೆದ್ದು ಎನ್ ಸಿ ಸಿ ಡ್ರೆಸ್ ಹಾಕಿಕೊಂಡು ರಸ್ತೆಯಲ್ಲಿ ಓಡ್ತಾ ಹೋಗ್ತಿದ್ದೆ ಆ ಶಬ್ದಗಳು ನನ್ನ ಕಿವಿಯಲ್ಲಿ ಇನ್ನೂ ಗುಯಿಂಗುಟ್ತಾವೆ ಅದು ಸಾಧನೆಯೇ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ನಂತರದ ದಿನಗಳಲ್ಲಿ ನಾನು ಡಿಗ್ರಿ ಮಾಡಬೇಕು ಅಂತ್ಹೇಳ್ಬಿಟ್ಟು ಡಿಗ್ರಿ ಸಾಧ್ಸೋಕ್ಕೆ ಹೋದೆ ಆವಾಗಿನ ಕಾಲದಲ್ಲಿ ಬಿ ಎಸ್ ಸಿ ತಗೊಂಡುಬಿಟ್ಟು ನಾನು ಬಿ ಎಸ್ ಸಿಯಲ್ಲೂ ಸಹ ಪದವಿಯನ್ನು ಗಳಿಸಿದೆ ನಂತರದ ದಿನಗಳಲ್ಲಿ ನಾನು ಅಂದರೆ ಸಾಧನೆ ಅಂತ ಹೇಳಬೇಕಾದರೆ ಆ ರೀತಿ ಏನಂತ ನನಗೆ ಗೊತ್ತಿಲ್ಲ ಆದರೆ ಎಲ್ಲರೂ ಹೇಳ್ತಾ ಇದ್ದರು ನಾನು ನನ್ನ ಮದುವೆಯಾಗಿ ಬಂದಂತಹ ಮನೆಯಲ್ಲಿ ಅಲ್ಲಿಯೂ ಸಹ ಭಾಳೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಿದ್ದರು ಬಹಳ ಬಹಳ ವಿಶಾಲವಾದಂಥ ಮನೋಭಾವನೆ ಉಳ್ಳ ನಮ್ಮ ನನ್ನ ಗಂಡ ಆಗಿರ್ಬೋದು ನನ್ನ ಅತ್ತೆ ಮಾವ ಆಗಿರ್ಬೋದು ಬಹಳ ವಿಶಾಲ ಮನೋಭಾವನೆಯವರಾಗಿದ್ದರು ಏನಾದರೂ ಒಂದು ಮಾಡ್ತೀನಿ ಅಂದರೆ ಅವರು ಯಾವಾಗಲೂ ಆಯಿತು ಮಾಡು ಮಾಡು ಅಂತ ಹೇಳಿ ನನಗೆ ಯಾವಾಗಲೂ ಇಲ್ಲಿಯವರೆಗೂ ನನಗೆ ಹುರಿದುಂಬಿಸ್ತಾನೇ ಬರ್ತಿದ್ರು ಅದರ ಯಾ ಅದರದ್ದೊಂದು ಇಫೆಕ್ಟ್ ಅಂತ ಹೇಳ್ಬೋದು ಸಾಗರದ ಮುನ್ಸಿಪಾಲ್ಟಿಯಲ್ಲಿ ಪಾಲಿಕೆಯಲ್ಲಿ ಚುನಾವಣೆಗಳು ಬಂತು ನಾನು ಯಾವಾಗಲೂ ನಮ್ಮ ಮನೆತನದಲ್ಲಿ ಆಗಿರ್ಬೋದು ನಾನು ಯಾವಾಗಲೂ ರಾಜಕೀಯ ವಿಚಾರವಾಗಿ ಅದನ್ನು ಯೋಚನೆ ಮಾಡಿದಂಥವಳೂ ಅಲ್ಲ ನಮ್ಮನೆಯಲ್ಲಿ ಯಾರೂ ರಾಜಕಾರಣ ವ್ಯಕ್ತಿಗಳೂ ಇರಲಿಲ್ಲ ಆದರೂ ಅದೇನೊ ದೈವಾನುಗ್ರಹ ಅಂತ ಹೇಳ್ಬೋದು ನಮ್ಮನೆಗೆ ಬಂದಂತಹ ನಮ್ಮನೆಯವರ ಸ್ನೇಹಿತರು ಈ ರೀತಿ ಒಂದು ಮೀಸಲಾತಿ ಮೀಸಲಾತಿ ಪದ್ಧತಿ ಬಂದಿದ್ದಕ್ಕೆ ಮಹಿಳೆಗೆ ಒಂದೊಂದು ಏರಿಯಾದಲ್ಲಿ ನಿಲ್ಲಕ್ಕೆ ಅವಕಾಶ ಇದೆ ನೋಡಿ ಯಾರಾದರೂ ಇದ್ದರೆ ಅಂತ ನಮ್ಮನೆಯಲ್ಲೇ ಮಾತುಕತೆ ಆದಾಗ ಅದು ಅದೇ ಹೇಳ್ತೇನೆ ದೈವಾನುಗ್ರಹ ಅಂತ ಏನೋ ಒಂದು ಸಂದರ್ಭ ನಾನೂ ಸಹ ಚುನಾವಣೆಗೆ ನಿಲ್ಲುವಂತಹ ಸಂದರ್ಭ ಒದಗಿ ಬಂತು ಆ ಸುನ್ ಚುನಾವಣೆಯಲ್ಲಿ ನಾನು ಗೆದ್ದೆ ಅದು ನಿಜವಾಗಲೂ ನನ್ನ ಜೀವನದಲ್ಲಿ ಇರುವಂತಹ ಬಹಳ ಪ್ರಮುಖವಾದಂತಹ ಘಟ್ಟ ಅದು ಬಹಳ ಹೆಮ್ಮೆಯ ಸಾಧನೆ ಇದೆಯಲ್ಲ ಅದು ಬಹಳ ಹೆಮ್ಮೆಪಡುವಂಥ ಸಾಧನೆಯೇ ಯಾಕೆ ಅಂದರೆ ಈ ರಾಜಕೀಯ ಒಂದು ವಲಯ ಹೇಗಿದೆ ಅಂದರೆ ಅಲ್ಲಿ ನಾವೇನು ಮಾಡಬೇಕು ಅಂತ ನಮ್ಮನಸ್ಸಿನಲ್ಲಿ ಇದೆ ಅದು ಕಾರ್ಯಗತ ಮಾಡೋಕ್ಕೆ ಅದೊಂದು ಒಳ್ಳೆಯ ವೇದಿಕೆ ನೊಂದವರಿಗೆ ಬೆಂದವರಿಗೆ ಮಹಿಳೆಯರಿಗೆ ಅಶಿಕ್ಷಿತರಿಗೆ ರೋಗ ಪೀಡಿತರಿಗೆ ನಾವು ನಮ್ಮ ಕೈಲಾದಷ್ಟು ಸೇವೆ ಮಾಡಬಹುದು ಅಂತ ಮನಸ್ಸಿನಲ್ಲಿ ಇರತ್ತೆ ನಾನು ನನ್ನ ಮನೆ ವ್ಯಾಪ್ತಿ ಒಳಗೆ ನನ್ನ ಮನೆ ಎಂದರೆ ಅದರ ವ್ಯಾಪ್ತಿ ಬಹಳ ಚಿಕ್ಕದು ಇದರ ಮೂಲಕ ನಾನು ಹೆಚ್ಚಿನ ಸಾಧನೆ ಮಾಡಕ್ಕೆ ಸಾಧ್ಯವಿಲ್ಲ ಆದರೆ ಯಾವಾಗ ನಾನು ಹೊರಜಗತ್ತಿಗೆ ನನ್ನನ್ನು ತೆರ್ಕೊಂಡೆ ಈ ರೀತಿ ಒಂದು ಮುನ್ಸಿಪಾಲ್ಟಿಯಲ್ಲಿ ನಾನು ಹೋಗಿ ಕೆಲಸ ಮಾಡಕ್ಹತ್ತೆ ಸರ್ಕಾರದ ಅನೇಕ ಯೋಜನೆಗಳು ಈ ರೀತಿ ನೊಂದು ಬೆಂದವರಿಗೆ ಅನೇಕ ಯೋಜನೆಗಳಲ್ಲಿದ್ದವು ನಿಜವಾಗಿಯೂ ಹೇಳ್ತೇನೆ ನನ್ನ ಕೈಲಾದಲ್ಲಿ ನನಗೆಷ್ಟು ಸಾಧ್ಯ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿಯೇ ನಾನು ಆ ಜನಕ್ಕೆ ಆ ಯೋಜನೆಗಳ ಫಲಾನು ಫಲ ಸಿಗುವ ಹಾಗೆ ಮಾಡಿದ್ದೇನೆ ಅದು ಇವತ್ತಿಗೂ ನನಗೆ ಬಹಳ ನೆಮ್ಮದಿಯನ್ನು ಕೊಟ್ಟಿದೆ ಅದೊಂದು ನನ್ನ ಸಾಧನೆ ಅಂತ ನನ್ನ ನಾನೇ ಹೇಳ್ಕೊಳ್ತಾ ಇದ್ದೇನೆ ಆ್ಯಕ್ಚುಲಿ ನಾನು ಹೇಳ್ಕೊಬೇಕು ಅಂತಿಲ್ಲ ಅದು ಜನಾನು ಹೇಳಿದ್ದಾರೆ ಜನರ ಮೂಲಕವೇ ಕೇಳಬಹುದು ಜ ಸ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಆಶ್ರಯ ಯೋಜನೆ ಈ ಆಶ್ರಯ ಯೋಜನೆಯಲ್ಲಿ ನ ಬಹಳ ಕಡ್ ಕಡಿಮೆ ದರದಲ್ಲಿ ಅದೂ ಒಂದು ಒಂದು ಅತ್ಯಂತ ಕಡಿಮೆ ಮೌಲ್ಯದಲ್ಲಿ ಅವರಿಗೊಂದು ಜಾಗ ಕೊಡುವಂತಹ ಒಂದು ಯೋಜನೆ ಅದು ಈಗ ಕಾಂಗ್ರೆಸ್ ಸರ್ಕಾರ ಅದು ಯೋಜನೆಯನ್ನು ಹಮ್ಮಿಕೊಂಡಿತ್ತು ನನ್ ನನ್ನ ಕೈಯಲ್ಲಿ ನನ್ ನಾನೊಂದು ಹತ್ತು ಜನಕ್ಕೆ ಅದನ್ನು ಸೈಟುಗಳನ್ನು ನಿವೇಶನಗಳನ್ನು ಕೊಡ್ಬೋದಾಗಿತ್ತು ಆದರೆ ನಾನು ಹೆಚ್ಚಿನ ಮುತುವರ್ಜಿ ವಹಿಸಿ ಹ ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಅವರೆಲ್ಲ ಸಹ ಇವತ್ತು ನ ಬಂದು ಹೇಳ್ತಾರೆ ನೀವು ಕೊಟ್ಟಿದ್ದ ಜಗದಲ್ಲಿ ಮನೆ ಕಟ್ಕೊಂಡಿದ್ದೀವಿ ಬಹಳ ಅನುಕೂಲ ಆಯಿತು ನೆಮ್ಮದಿ ಆಯಿತು ಅಂತ ಆವಾಗ ನನಗೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ಎಷ್ಟೋ ಸರಿ ಅನಿಸಿದೆ ನನಗೆ ಅಂತಹ ಕೆಲಸ ಕಾರ್ಯಗಳನ್ನು ನಾನು ನಿಸ್ವಾರ್ಥದಿಂದ ಮಾಡಿದ್ದೇನೆ ಅದೇ ನನ್ನ ಸಾಧನೆ ಈ ನೀ ನಿಸ್ವಾರ್ಥದಿಂದ ಮಾಡಿದ್ದೇ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಅದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ಅದೇ ರೀತಿ ನಾನು ಅನೇಕ ಸಂಘ ಸಂಸ್ಥೆಗಳಲ್ಲಿಯೂ ಸಹ ಟ ಯ ಒಂದು ಸ ಸದಸ್ಯೆ ಆಗಿ ಕೆಲಸ ಮಾಡಿದ್ದೇನೆ ಜೊತೆಗೆ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೇನೆ ಆ ಒಂದು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಲ್ಲೂ ಸಹ ನಾನು ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದ್ದೇನೆ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ಜನ ಎಲ್ಲ ತಮ್ಮ ಮಕ್ಕಳಿಗೆ ಓದಿಸಬೇಕು ಇದೊಂದು ಒಳ್ಳೆಯ ಶಾಲೆ ಇದೆ ನನ್ನ ಮಗು ಈ ಶಾಲೆಯಲ್ಲಿ ಓದಿದರೆ ಒಳ್ಳೆಯದು ಅನ್ನೊ ಅಂತಹ ಒಂದು ಅಭಿಪ್ರಾಯದ ಮೇರೆಗೆ ಎಷ್ಟೊಂದು ಪೋಷಕರು ಬರ್ತಾ ಇದ್ದರು ಅದರಲ್ಲಿ ತುಂಬ ಜನಕ್ಕೆ ಒಂದು ಫೀಸ್ ಕೊಡುವಂತಹ ಶಕ್ತಿ ಇರ್ತಿರ್ಲಿಲ್ಲ ಅಥವಾ ಒಟ್ಟಿಗೆ ಕೊಡುವಂತಹ ಶಕ್ತಿ ಇರ್ತಿರ್ಲಿಲ್ಲ ಅವರೆಲ್ಲ ಕೇಳ್ತಿದ್ದರು ಅದಕ್ಕೆ ನಮಗೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಿ ಬೇಡ ನಮಗೆ ಕಂತುಗಳಲ್ಲಿ ಮಾಡ್ ಮೂಲಕ ಮಾಡಿಕೊಟ್ಟರೆ ಅನುಕೂಲ ಅಂತ ನಾನು ಆ ರೀತಿಯೂ ಸಹ ನೂರಾರು ಮಕ್ಕಳಿಗೆ ಅನುಕೂಲ ಮಾಡ್ಕೊಟ್ಟಿದೇನನ್ನೋದು ಸಹ ನನಗದು ಬಹಳ ಹೆಮ್ಮೆ ತರುವಂಥದ್ದೇ ನನ್ನದೊಂದು ಸಾಧನೆ ಅಂತ ಹೇಳ್ಕೊಳ್ಬೋದು ಈ ರೀತಿ ಹೆಜ್ಜೆ ಹೆಜ್ಜೆಗೂ ನನ್ನಿಂದ ಏನು ಸಾಧ್ಯ ಅದನ್ನು ನಾನು ಮಾಡ್ತಾ ಬಂದಿದ್ದೇನೆ ನಮ್ಮನೆಯಲ್ಲಿ ನಮ್ಮನೆಯವರು ಸ್ವಲ್ಪ ಆಧ್ಯಾತ್ಮಜೀವಿ ಅವರು ಅವರು ತುಂಬ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅದಕ್ಕೆ ಸಹವಾಶ ಸಹವಾಸದಿಂದ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅಂತಾರಲ್ಲ ನನಗೆ ಅವರ ಸಹವಾಸದಿಂದ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದುವಂತಹ ಒಂದು ಅಭ್ಯಾಸ ಬೆಳೆಯಿತು ನನಗೆ ಮುಂಚಿಂದಲೂ ಓದುವುದು ಅಭ್ಯಾಸ ಅದು ನನಗೆ ಚಿಕ್ಕ ಹುಡುಗಿಯಿದ್ದ ಇಂದಲೂ ನಾನು ಎಲ್ಲರೂ ಮಲಗಿದಮೇಲೆ ಓದ್ತಾ ಇದ್ದೆ ನನ್ನ ಅಪ್ಪಾಜಿ ಬೈತಿದ್ದರು ಕತ್ತಲೇಲಿ ಓದಿಬಿಟ್ಟರೆ ಕಣ್ಣು ಬೇಗ ಹಾಳಾಗುತ್ತೆ ಅಂತ ಹೇಳ್ತಾ ಇರೋದು ನನಗೆ ಇವತ್ತಿಗೂ ನೆನಪಿದೆ ಈ ಕನ್ನಡಕ ಹಾಕ್ಕೊಂಡಮೇಲೆ ಅದರ ವಿಚಾರ ನನಗೆ ನೆನಪು ಬರ್ತಾ ಇದೆ ಆದರೆ ನಿಜವಾಗಲೂ ಬಹಳ ಓದ್ತಿದ್ದೆ ಊಟ ಮಾಡ್ಬೇಕಾದ್ರೂ ಸಹ ಯಾವುದು ಆವಾಗೆಲ್ಲ ಪ್ರಜಾವಾಣಿ ಸುಧಾ ತರಂಗ ಅಂತೆಲ್ಲ ಬರೋದು ಅದನ್ನೆಲ್ಲ ಶಾಲೆಯಿಂದ ಅಥವಾ ಕಾಲೇಜಿಂದ ಬಂದಮೇಲೆ ಒಂದು ಮೂರು ಅದರದು ಪುಟ ತಿರುವಿ ನೋಡಿದರೇನೇ ಒಂಥರ ಸಮಾಧಾನ ಆ ರೀತಿ ಮಾಡ್ತಾನೂ ನಾನು ಎಷ್ಟೋ ಸರಿ ಓದ್ತಾ ತಿಂಡಿ ತಿನ್ತಾ ಆ ಕೆಲಸ ಮಾಡ್ತಾ ಇದ್ದೆ ಅದು ಮುಂದುವರೆದು ನಾನು ಬಂದಂತಹ ಮನೆಯಲ್ಲಿಯೂ ನನ್ನ ಅತ್ತೆ ಮಾವ ನಮ್ಮನೆಯವರಿಗೆಲ್ಲ ಓದೋದೊಂದು ಗೀಳು ಹುಚ್ಚು ಅಂತೇಳಿದ್ರುನೂ ತಪ್ಪಾಗಲಾರದು ಅದರಿಂದ ನನಗೆ ಎಷ್ಟು ಅನುಕೂಲ ಆಯಿತು ಎಷ್ಟು ಪ್ರಯೋಜನ ಆಯಿತೆಂದರೆ ನಾನೊಂದು ರಾಜಕೀಯ ಒಂದು ರಾಜಕೀಯ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಈ ರೀತಿ ಓದುವಿಕೆ ಬೇಕು ಮನುಷ್ಯನಿಗೆ ನಾವು ಎ ಜ್ಞಾನ ಪಡಿಬೇಕಾದರೆ ನಮಗೆ ಪುಸ್ತಕಗಳ ಓದುಗಳು ಬೇಕೇ ಬೇಕು ಒಂದು ಆಧ್ಯಾತ್ಮಿಕವಾಗಿ ವಿಚಾರಗಳು ವಿಷಯಗಳನ್ನು ಬಹಳ ಸ್ಥೂಲವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಓದಲೇಬೇಕು ಇತ್ತೀಚಿನ ದಿನಗಳಲ್ಲಿ ಕೈಯಲ್ಲಿ ಈಗಾಗಲೇ ನಾವು ಮೊಬೈಲ್ ಹಿಡಿದು ಮೊಬೈಲ್ ಮೂಲಕ ಓದ್ತಾ ಇದ್ದೇವೆ ಅದಿರಬಹುದು ಯಾಕೆಂದರೆ ಟೆಕ್ನಾಲಜಿ ತಂತ್ರಜ್ಞಾನ ತುಂಬ ಬೆಳಿತಾ ಇದೆ ಅದನ್ನೂ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಆದರೆ ಈ ಪುಸ್ತಕ ಅನ್ನೋದೇನಿದೆ ಅಲ್ವ ಅದು ನಮ್ಮ ಮನುಷ್ಯನ ಜೀವನದಲ್ಲಿ ಬಹಳ ಹತ್ತಿರದ ಸ್ನೇಹಿತ ಅಂದರೆ ಪುಸ್ತಕ ಅಂತ ಹೇಳ್ಬೋದು ಆ ಪುಸ್ತಕದ ಮೂಲಕಾದರೂ ಓದುವಿಕೆಯ ಮೂಲಕ ನಾವು ಜಗತ್ತನ್ನೇ ಕಾಣಬಹುದು ಹೇಳ್ತಾರೆ ಏನು ಕೋಶ ಓದು ಇಲ್ಲಾದರೆ ದೇಶ ಸುತ್ತು ಅಂತ ನಾವು ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾದರೆ ಈ ಒಂದು ಏನಾದರೂ ಮಾಡಬೇಕು ಆ ರೀತಿ ಅವಕಾಶವೂ ನನಗೆ ಸಿಕ್ಕಿತು ನಮ್ಮನೆಯವರು ತುಂಬ ಓದ್ತಾ ಇರೋದ್ರಿಂದ ಅವರ ಮೂಲಕ ನಾನು ಜ್ಞಾನ ಸಂಪಾದಿಸಿದೆ ಈ ರೀತಿ ಅಧ್ಯಾತ್ಮ ವಿಚಾರಗಳು ಸಹ ನನಗೆ ಮನದಟ್ಟಾಗೋಕ್ಕೆ ಈ ಓದುವಿಕೆಯೇ ಕಾರಣ ಆಯಿತು ಅಂತಹ ಅದನ್ನು ನಾನು ಇಟ್ಕೊಂಡ್ಬಿಟ್ಟು ನನ್ನ ನನ್ನ ನನ್ನ ಸಹವಾಸದಲ್ಲಿರೋವಂಥ ನನ್ನ ಸಹ ಸ್ನೇಹಿತೆಯರು ಇರ್ಬೋದು ಸಹದ್ಯೋಗಿಗಳು ಇರ್ಬೋದು ಅವರಿಗೂ ನಾನು ಈ ರೀತಿ ಓದಿದರೆ ಇದ್ರ್ ಈ ವಿಚಾರ ಇದೆ ನೋಡಿ ನಿಮಗೇನಾದರೂ ವಿಷಯ ಬೇಕಾ ಹಾಗಾದರೆ ನಿಲ್ಲಿ ಇಂಥ ಪುಸ್ತಕದಲ್ಲಿ ಇಂಥವ್ರು ಹೇಳಿದ್ದಾರೆ ನೋಡಿ ಅಂತವರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಇದೂ ಒಂದು ಸಾಧನೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ಎಲ್ಲರಿಗೂ ಸಾಧ್ಯ ಆಗದೆ ಇರೋ ವಿಚಾರ ಅದು ಅದನ್ನು ನಾನವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅಥವಾ ಸಹಾಯ ಮಾಡ್ತಾ ಇದ್ದೇನೆ ಅನ್ನೋದು ಒಂದು ವಿಚಾರ ಆದರೆ ಅದರಿಂದ ಅವರಿಗೆ ನಿಜವಾಗಲೂ ಅನುಕೂಲ ಆಗ್ತಾ ಇದೆ ಆ ರೀತಿಯೂ ಸಹ ನಾನು ಹೇಳಿದ್ದು ನನ್ನ ಕೆಲಸ ಸಾಧನೆ ಅಂತಲೇ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿ ಮನುಷ್ಯ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡು ಪರರಿಗೆ ಒಳ್ಳೆಯದಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ನಿಜವಾಗಲೂ ಒಂದು ಸಾಧನೆ ಅಂತೇಳ್ಬೋದು ಈ ಮೂಲಕ ನಾನು ನನ್ನ ಮಕ್ಕಳಿಗೂ ಓದಿಸಿದೆ ನೋಡಿ ನನಗೆ ಈಗ ನೆನಪಾಗ್ತಾ ಇದೆ ನನ್ನ ಮಗಳು ಐದನೇ ಕ್ಲಾಸ್ನಲ್ಲಿ ಇದ್ದಳು ಆವಾಗ ಅವಳಿಗೆ ಕಿತ್ತೂರು ಸೈನಿಕ್ ಸ್ಕೂಲ್ದಲ್ಲಿ ಸೇರೇ ಸೇರಬೇಕು ಅಂತ ಸೇರಿಸಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಅದೇ ಕಾಲದಲ್ಲಿ ಅವಳ ಶಾಲೆಯಲ್ಲಿ ಮೊರಾರ್ಜಿ ಶಾಲೆಗಳಿಗೆ ಒಂದು ಎಕ್ಸಾಮ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದರು ಅದಕ್ಕೆ ಶಾಲೆಯಲ್ಲಿ ಅವಳು ಚೆನ್ನಾಗಿ ಓದ್ತಾ ಇರೋದ್ರಿಂದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ನೀನು ಇದು ಎಕ್ಸಾಮ್ ಕೂತ್ಕೊ ಅಂತ ಹೇಳಿದ್ದರಿಂದ ಅವಳು ಅಪ್ಲಿಕೇಶನ್ ಅಪ್ಲೈ ಮಾಡಿದಳು ಮನೆಗೆ ಬಂದು ನಾನು ಈ ರೀತಿ ಅಪ್ಲೈ ಮಾಡಿದ್ದೇನೆ ಆ ಎಕ್ಸ ಪರೀಕ್ಷೆಗೆ ಕೂತ್ಕೊಳ್ಬೇಕು ಅಂತ ಹೇಳಿದಾಗ ನಾನು ದಿನಾಲು ಅವಳಿಗೆ ಅದರ ಬಗ್ಗೆ ಓದಿಸ್ತಾ ಇದ್ದೆ ಎಷ್ಟೊಂದು ಓದಿಸ್ತಾ ಇದ್ದೆ ಅಂದರೆ ನಾನು ಅವಳ ಜೊತೆಗೆ ನಾನೂ ಓದುವಿಕೆಯಲ್ಲಿ ಮುಂದೋಗಿದ್ದೆ ಅದೆಲ್ಲ ಆವಾಗ ಹೊಸ ಟೈಪ್ ಎಕ್ಸಾಮ್ ಅದು ಜಸ್ಟ್ ನೀವು ನಾಲ್ಕು ಆಪ್ಶನ್ ಕೊಟ್ಟಿರ್ತಾರೆ ಒಂದು ಕರೆಕ್ಟ್ ಆದಂತಹ ಆಪ್ಶನನ್ನು ಸೆಲೆಕ್ಟ್ ಮಾಡಬೇಕು ಈ ಹೊಸ ಪದ್ಧತಿ ಆವಾಗ ಬಂದಿತ್ತದು ನಾನು ಓದ್ಬೇಕಾದ್ರೆ ಇದು ಸಿಸ್ಟಮ್ ಇರಲಿಲ್ಲ ಆದರೆ ನನ್ನ ಮಗಳು ಓದ್ಬೇಕಾದ್ರೆ ಆ ಪದ್ಧತಿ ಬಂದಿತ್ತು ಅವಳ ಮೂಲಕ ನಾನೂ ಅದನ್ನು ಕಲಿತೆ ಜೊತೆಗೆ ಅವಳಿಗೆ ಅದು ಓದ್ಸೋದ್ರಿಂದ ಅವಳಿಗೆ ಅದು ಒಂದೇ ಒಂದೇ ವರ್ಷದಲ್ಲಿರುವಂಥ ಎರಡು ಪರೀಕ್ಷೆ ಕಟ್ಟಿದ್ದಳು ಎರಡು ಪರೀಕ್ಷೆಯಲ್ಲೂ ಅವಳು ಸೆಲೆಕ್ಟ್ ಆದಳು ಅಂದರೆ ಇದೂ ಒಂದು ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿ ನಾವು ಹೆಜ್ಜೆ ಹೆಜ್ಜೆಗೂ ನಮಗೆ ಸಿಕ್ಕಂತಹ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾವು ಸ ಹೇಳಿದರೆ ಒಳ್ಳೆಯ ಮತ್ತೊಬ್ಬರಿಗೆ ಅನುಕೂಲ ಮಾಡ್ಕೊಳ್ಳೋದೇ ನಮ್ಮ ಸಾಧನೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ ಪರಮಾತ್ಮ ಈ ರೀತಿ ನನಗೆ ಅನುಕೂಲ ಮಾಡಿಕೊಟ್ಟಿದಕ್ಕೆ ಅವನಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರಿ